ಹಳ್ಳಿಗಳಲ್ಲಿ ರೈತರು ಎದುರಿಸುತಿರುವ ಸಮಸ್ಯೆಗಳಂದ್ರೆ ಮೊದಲೆಲ್ಲ ಸಮಸ್ಯೆಗಳು ಇರಲೇ ಇಲ್ಲ ಆ್ಯಕ್ಟುಲಿ ಈಗ ತಂತ್ರಜ್ಞಾನ ಬಂದ್ಮೇಲೆ ಸಮಸ್ಯೆಗಳ್ ಜಾಸ್ತಿ ಆಗಿದೆ ಅಂತೇಳೋಕ್ ಇಷ್ಟ ಪಡ್ತೀನಿ ಯಾಕೆ ಅಂದರೆ ತಂತ್ರಜ್ಞಾನ ಬಂದ್ಮೇಲೆ ಗದ್ದೆಗಳಲ್ಲಿ ಮಣ್ಣಿನ ಪಲವತ್ತತೆ ಕಡಿಮೆ ಆಗ್ತಾ ಇದೆ ಫಲವತ್ತತೆ ಕಡಿಮೆ ಆಗೋದ್ರಿಂದ ಇಳುವರಿ ಕಡಿಮೆ ಆಗ್ತದೆ ಇಳುವರಿ ಕಡಿಮೆ ಆಗೋದ್ರಿಂದ ಆಮೇಲ್ ಧಾನ್ಯಗಳ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ ಕ್ವಾಲಿಟಿ ಕಡಿಮೆ ಆಗೋದ್ರಿಂದ ಅದ್ರ ಬೆಲೇ ಕಡಿಮೆ ಆಗ್ತಿದೆ ಆಮೇಲೆ ಅವ್ರ ಧಾನ್ಯಗಳ ಬೆಳೆಗಳನ್ನು ರೈತರು ನಿಗದಿ ಪಡಿಸ್ತಾ ಇಲ್ಲ ಸೊ ಅದ್ರಿಂದ ತುಂಬ ಲಾಸಲ್ಲಿ ಇದಾರೆ ರೈತರು ರೈತರು ಲಾಸಲ್ಲಿ ಇರೋದ್ರಿಂದ ಅವರಿಗೆ ಒಳ್ಳೇ ಮಾರ್ಕೆಟ್ ಬೆಲೆಯನ್ನು ಗೌರ್ಮೆಂಟು ನಿಗದಿ ಪಡಿಸ್ಬೇಕು ನಿಗದಿ ಪಡಿಸೋದ್ರಿಂದ ಅವರ ಸಮಸ್ಯೆಗಳು ಕಡಿಮೆ ಆಗ್ತವೆ ಅವ್ರ ಸಮಸ್ಯೆಗಳು ಇರೋದೆ ಧಾನ್ಯಗಳ ಬೆಲೆ ಮೇಲೆ ನಿಂತಿರೋದು ಆಮೇಲೆ ಅವರ ಹವಾಮಾನಗಳು ಅಂತ ಬಂದರೆ ಅವರಿಗೆ ನೀರಿನ ಸೌಲಭ್ಯ ಕಡಿಮೆ ಇದೆ ನೀರಿನ ಸೌಲಭ್ಯ ಹೇಗೆ ಕಡಿಮೆ ಆಗ್ತಿದೆ ಅಂದರೆ ಈಗ ಮೊದಲೆಲ್ಲ ಊರಲ್ಲಿ ನೀರಾವರಿ ವ್ಯವಸ್ಥೆ ಮಾಡ್ದಾಗ ಎಷ್ಟು ಎಕ್ರೆ ಗದ್ದೆಗಳಿದ್ವು ಹೊಲಗಳಿದ್ವು ಅವಾಗ ಮಾತ್ರ ಏನು ಮಾಡಿದರು ನೀರಾವರಿ ವ್ಯವಸ್ಥೆ ಅಷ್ಟೇ ಇದೆ ನೀರಾವರಿ ಎಷ್ಟು ಪೂರೈಕೆ ಮಾಡಬೇಕು ಅಂತ ಬಟ್ ಬರ್ತಾ ಬರ್ತಾ ಗದ್ದೆಗಳು ಮಾಡೋದು ಹೊಲಗಳ್ ಮಾಡೋದು ಜಾಸ್ತಿ ಆಗಿದೆ ಬಟ್ ನೀರಾವರಿ ಪೂರೈಕೆ ಅಷ್ಟೇ ಇದೆ ಜಾಸ್ತಿಯಾಗಿಲ್ಲ ಸೊ ಅದ್ರಿಂದ ರೈತ್ರ ಈ ಸಮಸ್ಯೆಗಳು ತುಂಬ ಕಾಡ್ತ ಇದಾವೆ ನೀರಿನ ಸಮಸ್ಯೆ ತುಂಬ ಇದೆ ಅದನ್ನ ನಿವಾರಣೆ ಮಾಡಬೇಕು ಅಂದರೆ ರಾಜಕೀಯ ವ್ಯಕ್ತಿಗಳು ಏನಾದ್ರು ಅಥ್ವಾ ಆ ಊರಿನ ಪಂಚಾಯ್ತಿ ಅಧ್ಯಕ್ಷರ ಆಗಿರ್ಬೋದು ಇಲ್ಲ ಎಮ್ ಎಲ್ ಎ ಗಳು ಆಗಿರ್ಬೋದು ಅವರು ನೀರಿನ ಸಮಸ್ಯೆಗಳನ್ನು ಕಡಿಮೆ ಮಾಡ್ಬೋದು ಬಟ್ ಯಾರು ಅವ್ರು ಎಚ್ಚೋತ್ಕೊಳ್ತ ಇಲ್ಲ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕಾಗತ್ತೆ ಅರಿವು ಮೂಡಿಸಿಲ್ಲ ಅಂತಂದರೆ ರೈತರು ಸಾಮಾನ್ಯವಾಗಿ ನಷ್ಟವನ್ನು ಅನ್ಬವಿಸ್ತಾರೆ ಆರ್ಥಿಕವಾಗಿ ಆಗಿರ್ಬೋದು ಆಮೇಲೆ ಅವರ ಮನಸ್ಥಿತಿ ಕುಗ್ಗುತ್ತೆ ಇನ್ನೇನು ಮಾಡೋದು ಗದ್ದೆಗಳು ಮಾಡೋದು ವೇಸ್ಟ್ ಅನಿಸುತ್ತೆ ತುಂಬ ಜನ ಅದ್ರಿಂದ ಹಳ್ಳಿಗಳ್ನ ಬಿಟ್ಟು ಸಿಡೀಕ ಸಿಟಿ ಕಡೆ ಬರ್ತಾ ಇದಾರೆ ಕೆಲಸ ಮಾಡಲಿಕ್ಕೆ ಸಿಟಿ ಕಡೆ ಎಲ್ಲರು ಬಂದರೆ ಹಳ್ಳಿಗಳಲ್ಲಿ ಯಾರು ಕೆಲ್ಸ ಮಾಡಿಲ್ಲ ಅಂದರೆ ಗದ್ದೆಗಳು ಮಾಡಿಲ್ಲ ಅಂದರೆ ಭತ್ತ ಬೆಳೆದಿಲ್ಲ ಅಂದರೆ ಧಾನ್ಯಗಳು ಬೆಳೆದಿಲ್ಲ ಅಂದರೆ ಅವರಿಗೆ ಈಗ ನಾವು ನೆಕ್ಸ್ಟ್ ಊಟ ಮಾಡೋದು ಹೇಗೆ ಅಂತ ಬಂದೇ ಬರುತ್ತೆ ಅವಾಗ ಆಹಾರದ ಕೊರತೆಗಳು ಉಂಟಾಗುತ್ತೆ ಕೊರತೆ ಉಂಟಾದಾಗ ಹಾಟೊಮೇಟಿಕ್ಲಿ ಏನಾಗುತ್ತೆ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ಬೆಲೆ ಏರಿಕೆ ಜಾಸ್ತಿ ಆದಾಗ ಆರ್ಥಿಕ ಮುಗ್ಗಟ್ಟು ಉಂಟಾಗುತ್ತೆ ಸೊ ಇದ್ರಿಂದ ನಾವು ಯಾವಾಗ್ಲು ಫೋಕಸ್ ಮಾಡಬೇಕಾಗಿರೋದು ರೈತ್ರ ಬಗ್ಗೆ ಸೊ ಗ್ರಾಮಗಳಲ್ಲಿ ಸಮಸ್ಯೆಗಳು ತುಂಬ ಇದೆ ತಲೆ ಕೆಡಿಸ್ಕೊಳ್ಳೋರು ತುಂಬ ಕಡ್ಮೆಯಾಗಿ ಬಿಟ್ಟಿದ್ದಾರೆ ಆದ್ರಿಂದ ಅವರ ಧಾನ್ಯಗಳ್ ಏನು ಬೆಳೀತಾರೆ ಅಲ್ವೊ ಬೆಳೆಯೊ ಬೆಲೆ ಬೆಳೆಗಳಿಗೆ ಒಳ್ಳೆ ಬೆಲೆಯನ್ನು ನಿಗದಿ ಮಾಡಬೇಕು ನಿಗದಿ ಮಾಡೋದ್ರಿಂದ ಅವರಿಗೆ ಲಾಭ ತರ್ಬೋದು ಅಂತ ನನ್ನ ಅನಿಸಿಕೆ ಏಕಂದರೆ ನಾನು ಒಬ್ಬ ಹಳ್ಳಿಯಿಂದ ಬಂದಿದ್ದು ಹಳ್ಳಿಯಲ್ಲಿ ಇರೋನು ಗದ್ದೆಗಳನ್ನು ಮಾಡ್ತಿರೋನು ನಮ್ಮ ಹೊಲ್ದಲ್ಲಿ ಭತ್ತವನ್ನ ಬೆಳೀತ ಇದ್ದೀವಿ ನಾವೀಗ ಪಾರ್ ಎಕ್ಸಾಂಪಲ್ ಈಗ ಹನ್ನೆರಡು ನೂರು ರೂಪಾಯ್ ಒಂದು ಚೀಲ ಇದ್ರೆ ಭತ್ತ ಎಂಟ್ನೂರು ರುಪಾಯ್ ಕಾಂಪ್ಲೆಕ್ಸ್ ಇದೆ ಕಾಂಪ್ಲೆಕ್ಸ್ ಹತ್ತು ಆಮೇಲೆ ಗೊಬ್ಬರ ಅದಾದ್ಮೇಲೆ ಯೂರಿಯ ಅಂತ ಬಂದದು ಒಂದು ನಾನೂರು ರುಪಾಯ್ ಇಟ್ಕೊಳ್ರಿ ಅಲ್ಲೆ ಆಗ್ಬಿಡ್ತು ಅಮೌಂಟು ಆ ಥರ ಬಂದರೆ ನಾಲ್ಕು ಸರಿ ಗೊಬ್ಬರ ಹಾಕ್ಬೇಕು ನಾಲ್ಕು ಸರಿ ಅಷ್ಟು ಗೊಬ್ಬರ ಹಾಕ್ಬಿಟ್ಟು ಹೊಲಗಳು ಬೆಳೆಸಿದ್ರೆ ಅಲ್ಲಿ ಫಲ್ವತ್ತತೆ ಕಡಿಮೆ ಇರ್ಬೋದು ಸ್ವಲ್ಪ ಜಾಸ್ತಿ ಇರ್ಬೋದು ಅಥ್ವಾ ಮೀಡಿಯಮ್ಮಲ್ಲಿ ಇರ್ಬೋದು ಮೀಡಿಯಮ್ಮಲ್ಲಿ ಇದ್ದೋರು ಏನು ಮಾಡ್ತಾರೆ ಅಷ್ಟೆಲ್ಲ ಖರ್ಚ್ ಮಾಡಿಬಿಟ್ಟು ಅವರ ಕೂಲೀನೆ ಉಳಿಯೋಲ್ಲ ಯಾಕಂದರೆ ಎಕ್ಸಾಂಪಲ್ ನಾನೆ ನಾನೆ ಹೊಲಗಳನ್ನ ಮಾಡಿಬಿಟ್ಟು ಸುಮಾರು ನನಗೆ ನೆನ್ಪು ಇದ್ದಂಗೆ ನಮ್ಮ ಅಪ್ಪಯಿಂದ ಮಾಡಿಸಿದಾರೆ ನನ್ನ ತಾತಯಿಂದ ಮಾಡ್ತಿದಾರೆ ಗದ್ದೆಗಳನ್ನ ಈಗ್ಲೂ ಮಾಡ್ತ ಇಲ್ಲಿ ಇವಾಗ ಮಾಡ್ತಾ ಇಲ್ಲ ಯಾಕಂದರೆ ಬಿಟ್ಟು ನಾ ಸಿಟೀಗೆ ಬಂದಿದ್ದೇನೆ ಪ್ರಜಂಟ್ ಅಲ್ಲಿ ಲಾಭ ಇಲ್ಲ ಅಂತ ನಷ್ಟ ಆಗಿ ಆಗಿ ಸಾಕಾಗಿ ಹೋಗ್ಬಿಟ್ಟು ಬೆಲೆಗಳು ಇಲ್ಲದೆ ಇದ್ದಂಗಾಗಿ ನಷ್ಟ ಆಗ್ಬಿಟ್ಟು ನಾವೀಗ ಸಿಟೀಗೆ ಬಂದು ನಾನು ಜಾಬ್ ಮಾಡ್ತಾ ಇದೀನಿ ಸೊ ಫಾರ್ ಎಕ್ಸಾಂಪಲ್ ನಾನೆ ಅದಕ್ಕೆ ಗದ್ದೆ ಮಾಡೋದು ಬಿಟ್ಟು ಬಂದಿರೋದು ರೈತ ಕುಟುಂಬದಿಂದ ನನ್ಗೆ ಆ್ಯಕ್ಚುಲಿ ವ್ಯವ್ಸಾಯ ಮಾಡೋದು ತುಂಬ ಇಷ್ಟ ಈಗಲೂ ಇಷ್ಟ ಅಲ್ಲಿ ಬೆಲೆಯನ್ನ ನಿಗದಿ ಮಾಡಿದರೆ ಸರಿಯಾದ ಟೈಮಿಗೆ ನೀರು ಪೂರೈಕೆ ಮಾಡಿದರೆ ಅಚ್ಚುಲಿ ನಮ್ಮೂರಲ್ಲಿ ವರ್ಷ ಪೂರ್ತಿ ನೀರು ಬರಬೇಕು ಯಚ್ಚುಲಿ ಎಲ್ ಎಲ್ ಸಿ ಕೆನಾಲ್ ಕಲ್ ಕಾಲುವೆ ಬಟ್ ಅಲ್ಲಿ ಈಗ ಲಾಸ್ಟ್ ಇಯರ್ ಏನಾಯ್ತು ಬರಿ ಆರುತಿಂಗ್ಳು ಕೊಟ್ರು ನೆಕ್ಸ್ಟ್ ಏನು ಮಾಡಿದ್ರು ಬರೀ ಎಂಟು ತಿಂಗ್ಳು ಕೊಟ್ರು ಈ ಥರ ನೀರು ನೀರನ್ನು ಕಡಿಮೆ ಆಗ್ತಾ ಇದೆ ನೀರನ್ನ ಕಡಿಮೆ ಆಗೋದು ಯಾವ್ದಕ್ ಏನಕ್ಕೆ ಕಡಿಮೆ ಆಗ್ತಿದೆ ಅಂದರೆ ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಫ್ಯಾಕ್ಟ್ರಿಗಳ ನೀರು ಬಿಡೋದಕ್ಕೋಸ್ಕರ ಫ್ಯಾಕ್ಟ್ರಿಗಳಿಗೆ ನೀರು ಬಿಡ್ತಾರೆ ಬೇರೆ ರಾಜ್ಯಗಳಿಗೆ ಐ ಮೀನ್ ಅದು ಓಪನ್ ಆಗಿ ಹೇಳ್ತೀನಿ ಆಂಧ್ರಕ್ಕೆ ನೀರು ಬಿಡೋದಕ್ಕೋಸ್ಕರ ಆಂಧ್ರದಿಂದ ಲಂಚ ತಗೋತಿದಾರೆ ಆ್ಯಕ್ಚುಲಿ ನಾನು ಎಚ್ ಎಲ್ ಸಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೀನಿ ಐದು ವರ್ಷ ಆಂಧ್ರದಿಂದ ಲಂಚ ತಗೊಂಡು ಆಫಿಸರ್ಸ್ಗಳ್ ಆಂಧ್ರಕ್ ನೀರು ಬಿಡ್ತಾರೆ ಕರ್ನಾಟಕಕ್ಕೆ ಇಲ್ಲದೆ ಸೊ ಇದ್ರಿಂದ ಮೇನ್ ನಮ್ಮ ರೈತರಿಗೆ ಬೇಕಾಗಿರೊ ಸವ್ಲತ್ತು ಏನಂದರೆ ಬೆಲೆ ನಿಗದಿತ ಫಿಕ್ಸ್ ಆಗಬೇಕು ಬೆಲೆ ಇಷ್ಟೇ ಅಂತ ಆಮೇಲೆ ನೀರಿನ ವ್ಯವಸ್ಥೆ ಚೆನ್ನಾಗ್ ಮಾಡಬೇಕು ಆಮೇಲೆ ಪಂಪ್ಸೆಟ್ಗಳಿಗೆ ಕರೆಂಟಿನ ವ್ಯವಸ್ಥೆ ಬೇಕು ಕರೆಂಟ್ ಕೊಡ್ತನೆ ಇಲ್ಲ ಈಗ ಎರಡು ವರ್ಷದಿಂದ ಈಗ ತುಂಬ ತೊಂದರೆ ಆಗ್ತಿದೆ ಅವರಿಗೆ ಯಾಕಂದರೆ ಎಲ್ಲ ಗದ್ದೆಗಳಿಗು ಹೊಲಗಳಿಗು ಕಾಲುವೆ ನೀರು ಹರಿಯಲ್ಲ ಸೊ ಅವರಿಗೆ ಪಂಪ್ ಸೆಟ್ ವ್ಯವಸ್ಥೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟೇಳಿ ಮುಗಿಸ್ತ ಇದೀನಿ ಥ್ಯಾಂಕ್ ಯು ತುಂಬ ಧನ್ಯವಾದಗಳು